ಭಾರತದ ಫ್ಯಾಷನ್ ಬಗ್ಗೆ ನಮ್ಮ ಅಭಿಪ್ರಾಯ ಒಳ್ಳೆಯ ಅಭಿಪ್ರಾಯವಿದೆ ಏಕೆಂದರೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬ ವ್ಯತ್ಯಾಸವಿದೆ ಹಾಗೇ ಉಡುಗೆ ತೊಡುಗೆಗಳು ತುಂಬ ಬದಲಾಗಿದೆ ಕಾಲ ಬದಲಾದಂತೆ ಬಟ್ಟೆ ಉಡುಗೆ ತೊಡುಗೆಗಳು ಸಹ ಬದಲಾಗುತ್ತಾ ಹೋಗಿವೆ ಸೊ ನಾವದನ್ನು ಒಪ್ಪಿಕೊಂಡು ಸೊ ಇಂದ ಪಾಶ್ಯಾತ್ಯ ಫ್ಯಾಷನ್ ಮತ್ತು ಭಾರತದ ಫ್ಯಾಷನ್ ಎರಡೂ ಕೂಡ ನಾವು ಒಪ್ಪಿ ಆಗಿನ ಕಾಲ ಮತ್ತು ಈಗಿನ ಕಾಲಕ್ಕೆ ಹೋಲಿಸಿದರೆ ತುಂಬ ಬದಲಾವಣೆ ಇದೆ ನಮಗೆ ಭಾರತದ ಫ್ಯಾಷನ್ ತುಂಬ ಇಷ್ಟ ಆಗುತ್ತೆ ನಾವು ಅದನ್ನು ಬ್ಯಾಂಗ್ಲೂರ್ ಮತ್ತು ತುಮಕೂರ್ ಅಂಗ್ ಬಟ್ಟೆ ಅಂಗಡಿಗಳಲ್ಲಿ ಖರೀದಿಸುತ್ತೇವೆ